ನಾವು ತುಳಸಿ ಗಿಡವನ್ನು ನೆಡುತ್ತೇವೆ ಫಸ್ಟು ಅದ್ರ ಸಸಿನ ನರ್ಸರಿಯಿಂದ ತಂದು ಅದನ್ನು ಪಾಟಿನಲ್ಲಿ ಹಾಕುತ್ತೇವೆ ಹಾಕಿ ಗೊಬ್ಬರ ಮಣ್ಣು ಎಲ್ಲ ಹಾಕಿ ನೀರು ಹಾಕಿ ಬೆಳೆಸುತ್ತೇವೆ ಅದ್ರದು ಅದು ದೊಡ್ಡದಾದ ನಂತರ ಅದನ್ನು ಹೂವುಗಳನ್ನು ಕಟ್ ಮಾಡಿ ತುಂಬ ಚೆನ್ನಾಗಿ ಬರುವವರೆಗೆ ಗುಂಪಾಗಿ ಬರುವವರೆಗೂ ಬೆಳೆಸುತ್ತೇವೆ ನಮ್ಮ ಮನೆಯ ಅತ್ತಿರ ಕುಂಬಳಕಾಯಿ ಬಳ್ಳಿಗಳನ್ನು ಬೆಳೆಸಿ ಬಳ್ ಬಳ್ಳಿ ಕುಂಬಳಕಾಯಿ ಬಳ್ಳಿಗಳು ಬರುವಂತೆ ಬೆಳೆಸುತ್ತೇವೆ ಸೋರೆಕಾಯಿ ಸೋಚೆಕಾಯಿ ತೊಂಡೆಕಾಯಿ ಮಳ್ಳೇಗಿಡ ಎಲ್ಲವನ್ನು ಬೆಳೆಸುತ್ತೇವೆ ಗಿಡಗಳನ್ನು ಚೆನ್ನಾಗಿ ಬೆಳೆಸಲು ಗೊಬ್ಬರ ನೀರು ಹಾಕುತ್ತೇವೆ ನೀರು ಗೊಬ್ಬರ ಹಾಕಿದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೀರು ಗಿಡಗಳು ಬಾಡದಂತೆ ಮದ್ದು ಒಡೆದು ಚೆನ್ನಾಗಿ ಬೆಳೆಯುವಂತೆ ಮಾಡಬೇಕು ಮಣ್ಣು ಹಾಕಿ ಗೊಬ್ಬರ ಹಾಕ್ಬೇಕು ಗೊಬ್ಬರ ಮಣ್ಣು ಎಲ್ಲ ಹಾಕಿದ್ರೆ ಗಿಡಗಳು ಚೆನ್ನಾಗ್ ಬರ್ತಾವೆ ಗಿಡಗಳು ಚೆನ್ನಾಗ್ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗಿಡ ಚೆನ್ನಾಗೇ ಬೆಳೆಸ್ಬೇಕು ಗೊಬ್ಬರ ತರಬೇಕು ಗೊಬ್ಬರ ತಂದು ಗಿಡಕ್ಕಾಕ್ಬೇಕು ಚೆನ್ನಾಗಿ ಗಿಡ ಬೆಳಸಬೇಕು ಗೊಬ್ಬರ ಗೊಬ್ಬರ ಎಲ್ಲ ಹಾಕದ್ರೆ ಗಿಡ ಚೆನ್ನಾಗ್ ಬರುತ್ತೆ ಮದ್ದೊಡಿಬೇಕು ಗಿಡ ಬಾಡ್ದಂಗೆ ಹುಳ ಬಿಳ್ದಂಗೆ ಗಿಡಗಳ್ನೆಲ್ಲ ಚೆನ್ನಾಗ್ ಬೆಳೆಸ್ಬೇಕು ಗಿಡ ಚೆನ್ನಾಗ್ ಬೆಳೆದ್ರೆ ಗಿಡ ಚೆನ್ನಾಗ್ ಬೆಳೆಯುತ್ತೆ ಬಳ್ಳಿಗಳು ಹಬ್ಬಂಗೆ ಚಪ್ಪರ ಹಾಕ್ಬೇಕು ಬಳ್ಳಿಗಳಬ್ಬಿ ಚಪ್ರದಮೇಲೆ ಬಳ್ಳಿಗಳೆಲ್ಲ ಹೋಗುತ್ತೆ ಸೊಚೆಕಾಯಿ ಬದ್ ಇದು ಕುಂಬ್ ಕುಂಬಳಕಾಯಿ ಸೋರೆಕಾಯಿ ತೊಂಡೆಕಾಯಿ ಇವೆಲ್ಲ ಹಬ್ಕೊಂಡು ಹೋಗುತ್ತದೆ ಚೆನ್ನಾಗ್ ಗಿಡ ಬೆಳೆಸ್ತೇವೆ ಚೆನ್ನಾಗ್ ಗಿಡ ಬೆಳೆದರೆ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕ್ಬೇಕು ಚೆನ್ನಾಗ್ ಗೊಬ್ಬರ ನೀರು ಹಾಕ್ದ್ರೆ ಗಿಡ ಚೆನ್ನಾಗ್ ಬೆಳೆಯುತ್ತೆ ಚೆನ್ನಾಗ್ ಗಿಡ ಬೆಳೆದ್ರೆ ಚೆನ್ನಾಗಿ ಹಬ್ಗಂಡು ಹೋಗುತ್ತೆ ಚೆನ್ನಾಗ್ ಹಬ್ಕೊಂಡೋದ್ರೆ ಗಿಡ ಚೆನ್ನಾಗ್ ಬೆಳೆದಿದೆ ಅಂತ ಅರ್ಥ ಗಿಡ ಚೆನ್ನಾಗ್ ಬೆಳಿಬೇಕಂತ ತುಂಬ ನೀರು ಗೊಬ್ಬರ ಹಾಕ್ಬೇಕು ನಮ್ಮ ಪಾಟು ಅದನ್ನ ಪಾಟ್ ಇದು ಗೊಬ್ಬರ ನೆಲದಲ್ಲಿ ಚೆನ್ನಾಗಿ ಪಾಟ್ ಥರ ಮಾಡಿ ಹೂಳ್ಬೇಕು ಅದು ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗ್ ಬೆಳೆದರೆ ಅದು ಹಬ್ಗೊಂಡು ಚೆನ್ನಾಗೋಗುತ್ತೆ ಗಿಡ ಚೆನ್ನಾಗ್ ಬೆಳೆದಷ್ಟು ಹಬ್ಬುತ್ತೆ ಸಸ್ಯಗಳನ್ನು ಸಸ್ ಸಸ್ಯ ಅಂದರೆ ರೋಸು ಸಸ್ಯ ಅಂದರೆ ಈ ರೋಸ್ ಗಿಡ ಚಿಕ್ಕ ಚಿಕ್ದಾಗಿ ಗಿಡ ಮನೆ ಹತ್ರ ಪಾಟಲ್ಲಿ ನೆಡಿಸ್ಕೋಬೌದು ಭೂಮಿಲಿ ನೆಡ್ಬೌದು ತುಳಸಿ ಗಿಡ ರೋಸ್ ಗಿಡ ಆಮೇಲೆ ಪಾಟಲ್ಲಿ ಬಟನ್ನು ಗಿಡ ಅವೆಲ್ಲಾ ಬೆಳೆಸ್ಕೊಂಬೋದು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಚೆನ್ನಾಗ್ ಗಿಡ ದೊಡ್ಡ ಚೆನ್ನಾಗ್ ಸಸ್ಯಗಳಾಗುತ್ತದೆ ಬಳ್ಳಿಗಳು ಹಬ್ಕೊಂಡೋಗ್ಬೇಕು ಅಂದರೆ ಮಳ್ಳೇಗಿಡ ಮನೆ ಮುಂದೆ ಪಾಟಲ್ಲಿ ಬಳ್ಳೇಗಿಡ ಇಟ್ಬಿಟ್ಟು ಅದ ಬಳ್ ಚಪ್ಪರ ಹಾಕ್ಬೇಕು ಅದು ಚೆನ್ನಾಗಿ ಬೆಳೆಯುತ್ತೆ ಚಿಕ್ಡಿ ಕಾಯಿ ಗಿಡ ಚಿಕ್ಡಿ ಕಾಯಿ ಆ ಬಳ್ಳಿಗಳು ಬಿಡುತ್ತೆ ಚಿಕ್ಡಿ ಕಾಯಿ ಬಳ್ಳಿ ಬಿಟ್ಟಷ್ಟು ಚೆನ್ನಾಗಿ ಗಿಡ ಆಗುತ್ತೆ ಗಿಡ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಕಾಯಿ ಕೊಡುತ್ತೆ ಬಳ್ಳಿಗಳು ಬಿಟ್ಕಂಡು ಚೆನ್ನಾಗದು ಹೋಗ್ಬೇಕಂದ್ರೆ ಮದ್ದೆಲ್ಲ ಹೊಡ್ದು ಚೆನ್ನಾಗಿ ಬೆಳೆಯೋ ಥರ ಮಾಡಬೇಕು ಚೆನ್ನಾಗ್ ಬೆಳೆಯೋ ಥರ ಮಾಡಿದ್ರೆ ಅದು ಚೆನ್ನಾಗಿ ಬಳ್ಳಿ ಬೆಳ್ಕಂಡೋಗುತ್ತೆ ಸಸ್ಯಗಳನ್ನು ಚೆನ್ನಾಗ್ ಬೆಳೆಸಬೇಕ್ ಯಾವ ಬಗ್ಗೆ ಸಸ್ಯ ಅಂದರೆ ತುಳಸಿ ರೋಸು ಮನೆ ಹತ್ರ ಬೆಳೆಸ್ಬೌದಾದ ತುಳಸಿ ರೋಸು ಆಮೇಲೆ ಒಂದೆಲಗ ಎಲ್ಲಾ ಬೆಳೆಸ್ಕೊಂಬೋದು ಸಸ್ಯಗಳೆಲ್ಲ ಆಮೇಲೆ ದೊಡ್ಡಪತ್ರೆ ಗಿಡ ಎಲ್ಲಾ ಬೆಳೆಸಿದ್ರೆ ದೊಡ್ಡಪತ್ರೆ ಗಿಡದಲ್ಲಿ ಪತ್ರೆ ಬೆಳೆಸಿದ್ರೆ ಮಕ್ಳ ಕೆಮ್ಮಿಗೆಲ್ಲ ಒಳ್ಳೇದು ಅದನ್ನು ಬೆಳೆಸ್ಕೊಂಬೋದು ಬಳ್ಳಿಗಳನ್ನು ಚೆನ್ನಾಗಿ ಬೆಳೆಸ್ಕೊಂಬೋದು ಮಲ್ಲಿಗೆ ಅರ ಮಳ್ಳೇ ಎಲ್ಲ ಚೆನ್ನಾಗ್ ಹಬ್ಬುತ್ತೆ ಮನೆ ತಾವಿಟ್ಕೊಂಬೋದು ಎರಡು ತಿಂಗಳೋ ತಿಂಗಳೋ ಆದರೆ ಮಳ್ ಮಳ್ಳೇ ಹೂವುದ್ ಗಿಡದಲ್ಲಿ ಹೂವು ಚೆನ್ನಾಗ್ ಬೆಳೆದು ಚೆನ್ನಾಗಿ ಹಬ್ಬಿಸ್ಬೇಕು ಚೆನ್ನಾಗಿ ಗಿಡ ಬಳ್ಳಿ ಹಬ್ಕೊಂಡೋದ್ರೆ ಚೆನ್ನಾಗಿ ಹೂವು ಬಿಡುತ್ತದೆ ಆಮೇಲೆ ಸೋರೆಕಾಯಿ ಗಿಡ ಸೋರೆಕಾಯಿ ಗಿಡಗೂ ಬೀಜ ತೊಗೊಂಬಂದು ಸೋರೆಕಾಯಿ ತು ಪಾತಿ ಆಗೋದು ಚೆನ್ನಾಗಿ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕ್ರೆ ಚೆನ್ನಾಗ್ ಗಿಡ ಆಗುತ್ತೆ ಚೆನ್ನಾಗ್ ಗಿಡ ಆದರೆ ಅದರಲ್ಲಿ ಸೋರೆಕಾಯಿ ಗಿಡಗಳು ಬಿಡುತ್ತೆ ಬಳ್ಳಿ ಹಬ್ಕೊಂಡೋಗುತ್ತೆ ತುಂಬ ಚೆನ್ನಾಗಿ ಬಳ್ಳಿ ಹಬ್ಕೊಂಡೋಗುತ್ತೆ ಮನೆ ಮೇಲೆಲ್ಲ ಹಬ್ಬಿಸ್ಬೌದು ಗಿಡಗಳೆಲ್ಲ ಚೆನ್ನಾಗಿ ಹಬ್ಕೊಂಡೋಗುತ್ತೆ ಸಸ್ಯಗಳು ತುಳಸಿ ಚೆನ್ನಾಗಿ ಅದನ್ನು ಕಟ್ ಮಾಡ್ಕೊತಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ